ನಾವು ಏನಪ್ಪ ಮಾಡ್ತೀವಿ ಅಂದರೆ ನಮ್ಮ ಹಬ್ಬ ಹಿಂದಿನ ಕಾಲದಿಂದಲೂ ಸಹ ದೀಪಾವಳಿಯನ್ನ ನಾವು ಆಚರಣೆ ಮಾಡ್ಕೊತಾ ಇದ್ವಿ ದೀಪಾವಳಿ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಿವಪ್ಪಾ ಅಂದರೆ ಇದು ನಮ್ಮ ಕತ್ತಲನ್ನು ಹೋಗಲಾಡ್ಸಿ ಬಿಟ್ಟು ಬೆಳಕಿನ ಹಬ್ಬ ಬೆಳಕಿನ ಹಬ್ಬ ಅಂದ ತಕ್ಷಣ ನಾವು ನಮ್ಮ ಮನೆಯಲ್ಲಿ ಮೂರು ದಿನಗಳ ಕಾಲ ನಾವು ಹಬ್ಬವನ್ನ ಆಚರಣೆ ಮಾಡ್ತೀವಿ ದೀಪಾವಳಿ ಯಾವ ರೀತಿ ಮಾಡ್ತಿವೆಪ್ಪ ಅಂತ ಹೇಳದರೆ ಒಂದು ದಿನ ಒಂದು ದಿನ ನಾವು ಒಂದು ದಿನ ನಾವು ಕಾಳಿ ಮಾಸ ಅಂತೇಳಿ ಮಾಡ್ತೇವೆ ಅದರಲ್ಲಿ ದೇವಿ ಪೂಜೆ ಗುಡಿ ಹತ್ರ ಎಲ್ಲಾ ಸಮುದಾಯ ನಮ್ಮ ನಮ್ಮ ಸುಮುದಾಯ ಜನರೆಲ್ಲ ಸೇರ್ಬಿಟ್ಟು ಗುಡಿ ಮುಂದೆ ಪೂಜೆ ಮಾಡ್ತಾರೆ ಅದೇ ರಾತ್ರಿ ಅಂದರೆ ಅವತ್ತಿನ ದಿನ ರಾತ್ರಿ ನಮ್ಮ ಹೆಣ್ಣು ಮಕ್ಕಳು ಅಂದರೆ ಮದುವೆ ಆಗಲೇ ಇರೋಕಿಂತ ಮುಂಚೆ ಇರುವಂತಹ ಮಹಿಳೆಯರು ಆ ಹೆಣ್ಣು ಮಕ್ಕಳು ಎಲ್ಲಾರು ದೀಪವನ್ನ ತಗೆದುಕೊಂಡು ಹೋಗಿ ಮನೆ ಮನೆಗೆ ಬೆಳಗ್ಸ್ತಾರೆ ಮನೆ ಮನೆಗೆ ಬೆಳಗ್ಬಿಟ್ಟು ಅಲ್ಲಿ ಅವರಿಗೆ ಹಾರೈಸಿ ಬರ್ತಾರೆ ಮನೆ ಮನೆಗ ದೀಪ ತಗದ್ಕೊಂಡು ಹೋಗಿ ಹಾರೈಸ್ಬಿಟ್ಟು ನೀವು ನೂರು ವರ್ಷಗಳ ಕಾಲ ನಿಮ್ಮ ಕತ್ತಲನ್ನು ಕಳ್ದು ಬೆಳಕನ್ನ ತುಂಬಲಿ ಅಂತೇಳ್ಬಿಟ್ಟು ಹಾರೈಸಿ ಹಾರೈಸಿ ಹರಕೆಯನ್ನು ಮಾಡ್ಬಿಟ್ಟು ಅಲ್ಲಿದ್ದ ಅವ್ರ ಏನು ಮಾಡ್ತಾರೆ ಅವತ್ತಿನ ದಿನ ಲಕ್ಷ್ಮಿಯನ್ನು ಕುಂದರ್ಸ್ತಾರೆ ರಾತ್ರಿ ದೀಪ ಮನೆ ಮನೆಗ ಬೆಳ್ಗ್ಸ್ ಬೆಳಗಿ ಬಾ ರಾತ್ರಿಯೆಲ್ಲ ಲಕ್ಷ್ಮಿಯನ್ನ ಕುಂದರ್ಸಿ ರಾತ್ರಿಯೆಲ್ಲ ಲಕ್ಷ್ಮಿ ಜೊತೆಯಲ್ಲಿ ಕಳ್ದ ಬಿಟ್ಟು ಬೆಳ್ಗೆ ಎದ್ದ ತಕ್ಷಣ ಮತ್ತೆ ನಾವು ಹಿರಿಯರಿಗೆ ಅಂದರೆ ನಮ್ಮ ಹಿರಿಯ ನಮ್ಮ ಹಿರಿಯರು ತಿರ್ಕೊಂಡ ಅಂತಹ ಹಿರಿಯರಿಗೆ ಪೂಜೆಯನ್ನ ಮಾಡ್ತೀವಿ ಅಂದರೆ ಸಿಹಿ ತಿಂಡಿಗಳನ್ನ ಮಾಡ್ತೀವಿ ಅಂದರೆ ಐದು ಐದು ಐದು ಐಟಮ್ಸ್ ಅಂದರೆ ಐದು ಸಿಹಿ ತಿಂಡಿಗಳ ದಿನಸುಗಳನ್ನ ಮಾಡ್ತೀವಿ ಅಂದರೆ ಹುಗ್ಗಿ ಮಾಡ್ತೀವಿ ಮತ್ತು ಕೇಸ್ರಿಬಾತು ಮಾಡ್ತೀವಿ ಮತ್ತು ಅನ್ನ ಸಾಂಬಾರು ಇದೇ ರೀತಿ ಐದು ತರಹದ ದಿನಸುಗಳನ್ನ ತಿಂಡಿಗಳನ್ನ ಮಾಡ್ಬಿಟ್ಟು ನಾವು ಅವತ್ತಿನ ದಿನ ಪೂಜೆಗಳನ್ನ ಮಾಡ್ತೀವಿ ಪೂಜೆ ಮಾಡ್ಬಿಟ್ಟು ಮತ್ತು ನಮ್ಮ ಹೆಣ್ಣು ಮಕ್ಳ ಎಲ್ಲರು ಸಹ ಗುಡ್ಡಕ್ಕೆ ಹೋಗ್ತಾರೆ ಗುಡ್ಡಕ್ಕೆ ಹೋಗಿ ಹೂವ ಹರ್ಕೊಮ್ ಬಂದು ಹೂವನ್ನ ಮನೆ ಮನೆಗೆ ಹೋಗಿ ಹರ್ಸ್ಬಿಟ್ಟು ಹೂವಗಳನ್ನ ಮನೆ ಹತ್ತಿರ ಹೋದ ನಂತ್ ಹೋಗ್ಬಿಟ್ಟು ಮಾಡ್ಬಿಟ್ಟು ಆ ಹೂವನ್ನ ಹಾಕಿ ಹರಸಿ ಹಾರೈಕೆ ಮಾಡ್ಬಿಟ್ಟು ಮತ್ತು ಸಮುದಾಯದವ್ರ ಎಲ್ಲಾರು ಸೇರ್ಬಿಟ್ಟು ಗುಡಿ ಹತ್ತಿರ ನೃತ್ಯವನ್ನ ಮಾಡ್ತಾರೆ ಅಂದರೆ ನರ್ತನ ಮಾಡ್ತಾರೆ ಅಂದರೆ ನಾವು ಸಂಸ್ಕೃತಿಯಲ್ಲಿ ಡ್ಯಾನ್ಸನ್ನ ಮಾಡ್ಬಿಟ್ಟು ನಮ್ಮ ಲಂಬಾಣಿ ಸಂಸ್ಕೃತಿಯಲ್ಲಿ ಡ್ಯಾನ್ಸನ್ನ ಮಾಡ್ಬಿಟ್ಟು ಅಲ್ಲಿ ನಾವು ಹಬ್ಬವನ್ನ ಆಚರಣೆ ಮಾಡ್ತೀವಿ ಅದೇ ರೀತಿ ದಸರಾ ಮಾಡ್ತೀವಿ ಅದೆ ರೀತಿ ಹೋಳಿ ಹುಣ್ಮೆ ಅಂತೇಳಿ ಮಾಡ್ತೀವಿ ಅದೇ ರೀತಿ ರಾಮ ನವಮಿ ಅಂತೇಳ್ಬಿಟ್ಟು ಮಾಡ್ತೀವಿ ಈ ರೀತಿ ನಾವು ಹಬ್ಬಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ ಹಬ್ಬಗಳನ್ನ ಮಾಡ್ಬಿಟ್ಟು ಹಬ್ಬಗಳ ಈ ರೀತಿ ಮಡ್ತೀವಿ ಆಗ ಮತ್ತೆ ಮತ್ತೆ ನಾವು ಮದುವೆ ಮಾಡೋದು ಮದುವೆ ಅಂತೇಳಿದರೆ ನಮ್ಮ ಸಂಪ್ರದಾಯದಲ್ಲಿ ಫಸ್ಟು ಒಂದು ತಿಂಗಳಗಳ ಕಾಲ ಮದುವೆ ಆಗತ್ತೆ ಯಾವ ರೀತಿ ಆಗತಪ್ಪ ಅಂತೇಳದರೆ ಮೊದಲನೆದಾಗಿ ಹೆಣ್ಣು ಮಕ್ಕಳಗೆ ನೋಡೋ ಸಂಪ್ರದಾಯ ಮಾಡ್ಬಿಟ್ಟು ಅವರು ಅಲ್ಲಿಗ ಬಂದು ಹೆಣ್ಣು ಮಕ್ಕಳಿಗೆ ನೋಡ್ಬಿಟ್ಟು ಫಸ್ಟು ಪಾಲ್ ಅಂತೇಳ್ಬಿಟ್ಟು ಮಾಡ್ತೀವಿ ಅಂದರೆ ಚಿಕ್ಕ ಚಿಕ್ಕದೊಂದು ಚಿಕ್ಕದ ಒಂದು ಪಾಲ್ ಅಂತೇಳ್ಬಿಟ್ಟು ಅಂದರೆ ಚಿಕ್ಕದ ಒಂದು ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಇನ್ನ ಒಂದು ನಾವು ಸುವಾಯ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಆಮೇಲೆ ಮದುವೆಯನ್ನು ಮಾಡ್ತೀವಿ ಮದುವೆ ಯಾವ ರೀತಿ ಮಾಡ್ತೀವಪ್ಪ ಅಂತೇಳಿದರೆ ಹಿಂದಿನ ದಿನ ನಾವು ಹಿಂದಿನ ದಿನ ಏನು ಮಾಡ್ತೀವಿ ಮದುವೆ ಹೆಣ್ಣಿಗೆ ಅರ್ಶಿನ ಹಚ್ಚೋದು ಅಂತೆ ಮೆಹಂದಿ ಹಚ್ಚೋದು ಅಂತೆ ಎಲ್ಲವನ್ನು ಹಚ್ಚಿ ಮಾಡ್ತೀವಿ ಆಮೇಲೆ ಗಂಡು ಬಂದಾಗ ಅವರಿಗೆ ರಾತ್ರಿಯೆಲ್ಲ ಸಂಪ್ರದಾಯದ ಪ್ರಕಾರ ಶಾಸ್ತ್ರಗಳನ್ ಮಾಡ್ತೀವಿ ಯಾವ ರೀತಿ ಶಾಸ್ತ್ರಗಳನ್ ಮಾಡ್ತೀವಿ ಅಂತೇಳಿದರೆ ತಾಯಿ ತನ್ನ ಅಳಿಯನ ಕೂದಲಿನ ನೀರು ಕುಡಿತಾಳೆ ಮತ್ತು ತಾಯಿ ಮೊಸುಳಿನ ಮೇಲೆ ಅವ್ರ ಇಬ್ಬರಿಗೆ ಸ್ನಾನವನ್ನ ಮಾಡಸ್ತಾಳೆ ಅಂತೇಳಿದರೆ ಒಂದು ಒಂದು ಟೇಬಲಿನ ಮೇಲೆ ಅವರಿಗೆ ಕೂರ್ಸ್ಬಿಟ್ಟು ಅರ್ಶಿನ ನೀರು ಹಾಕ್ಬಿಟ್ಟು ಅವರಿಗೆ ಸ್ನಾನ ಮಾಡಸ್ತಾರೆ ಸ್ನಾನ ಮಾಡ್ಸ್ಬಿಟ್ಟು ಅವರಿಗೆ ಕಾರ್ಯಕ್ರಮ ಎಲ್ಲಾ ಕಾರ್ಯಗಳನ್ನು ಮಾಡ್ಬಿಟ್ಟು ಮದುವೆ ಇದು ಪಡ್ತಾ ನಾ ತಿರ್ಗ ದಿನ ಮಾಂಗಲ್ಯ ಧಾರಣೆ ಮಾಡ್ತಾರೆ ಮಾಂಗಲ್ಯ ಧಾರಣೆ ಮಾಡ್ಬಿಟ್ಟು ಮಗಳಿಗೆ ಸಾಯಂಕಾಲ ಎತ್ತಿನ ಮೇಲೆ ಅಂದರೆ ಎತ್ತಿನ ಮೇಲೆ ಕೂರ್ಸ್ಬಿಟ್ಟು ಅವಳಿಗೆ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ಆ ಎತ್ತಿನ ಮೇಲೆ ಕೂರ್ಸಿ ಒಂದು ಕಾರ್ಯಕ್ರಮ ಮಾಡಿ ಆಮೇಲೆ ತನ್ನ ಗಂಡನ ಮನೆಗೆ ಕಳ್ಸ ಕೊಡ್ತಾರೆ ಆ ಗಂಡನ ಮನೆಗ ಕಳ್ಸ ಕೊಟ್ಟಾಗ ಅವರು ಆಕೆಗೆ ಸಂಪ್ರದಾಯದ ಪ್ರಕಾರವಾಗಿ ಮನೆ ತುಂಬ್ಸ್ಕೊಳ್ತಾರೆ ಮನೆ ತುಂಬ್ಸ್ಕೊಂಡು ಮನೆ ತುಂಬ್ಸ್ಕೊಂಡು ಆದ್ನಂತರ ಏನು ಮಾಡ್ತಾರಪ್ಪ ಅಂದರೆ ಐದು ದಿನಗಳ ಕಾಲ ಆದ ಮೇಲೆ ಮತ್ತೆ ಅರ್ಶಿನ ನೀರು ಅಂತೇಳ್ಬಿಟ್ಟು ವಾರ್ನಿರೀಗ ಅಂತೇಳಿ ಬಿಟ್ಟು ತವ್ರ ಮನೆಗ ಕಳ್ಸ್ತಾರೆ ತವ್ರ ಮನೆಗ ಕಳ್ಸಿದ ನಂತರ ಆ ಹುಡುಗಿಗೆ ಮತ್ತೆ ಮುಡಿ ತುಂಬಿ ಸೀರೆ ಮಾಡ್ಬಿಟ್ಟು ಅರ್ಶಿನ ನೀರು ಹಾಕ್ಬಿಟ್ಟು ಅಂದರೆ ಚಿಕ್ಕಪ್ಪ ಅಥವ ದೊಡ್ಡಪ್ಪ ಆಗಿರ್ತಾರಲ್ಲ ಅವರು ಮನೆ ಹತ್ರ ಹೋಗಿ ಅರಿಶಿನ ನೀರು ಹಾಕಸ್ಕೊಂಡು ಮುಡಿ ತುಂಬ್ಸ್ಕೊಂಡು ಎಲ್ಲ ಮುಗ್ಸ್ಕೊಂಡು ಆ ನಂತರ ತಂದೆ ತಾಯಿಗೆ ನೋಡೋಕ ಬಿಡ್ತಾಳೆ ಅವಾಗ ತಂದೆ ತಾಯಿಗ ನೋಡ್ಬಿಟ್ಟು ಅಲ್ಲಿ ಆಶೀರ್ವಾದವನ್ನ ಪಡ್ಕೊಂಡು ಅದೇ ರೀತಿ ಮದುವೆ ಸಂಭ್ರಮ ನಮ್ದರಲ್ಲಿ ಎಲ್ಲ ಸಂಪ್ರದಾಯದ ಪ್ರಕಾರ ಸುದ್ದ ಅಚ್ಚುಕಟ್ಟಾಗಿ ನಾವು ಮದುವೆಯನ್ನ ಮಾಡ್ತೀವಿ ಗೂಟ ಅಂತೇಳಿ ತೆಗಿತೀವಿ ಇದೇ ರೀತಿ ಅನೇಕ ಸಂಪ್ರದಾಯ ಸಂಪ್ರದಾಯಗಳ ನಮ್ಮ ಸಂಸ್ಕೃತಿಯಲ್ಲಿ ಬಂದಂಥ ಎಲ್ಲಾ ಹಿಂದಿನ ಕಾಲದ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲ್ದಿಂದ ಬಂದಂಥ ಸಂಪ್ರದಾಯಗಳಗೆ ಎಲ್ಲವನ್ನು ಸಹ ನಾವು ಇದರಲ್ಲಿ ಅಚ್ಚುಕಟ್ಟಾಗಿ ಮದುವೆಯನ್ನ ಮಾಡಿ ಮುಗುಸ್ತೀವಿ ಮದುವೆ ಆಯಿತು ಹಬ್ಬ ಆಯಿತು ಅಂದರೆ ನಮ್ಮ ಲಂಬಾಣಿ ಸಮುದಾಯದಲ್ಲಿ ಮದುವೆಯನ್ನು ಯಾವ ರೀತಿ ಆಚರಣೆಯಲ್ಲಿ ಇದು ಮಾಡ್ತಿವೋ ಅದೇ ರೀತಿ ಹಬ್ಬಗಳನ್ನು ಸಹ ವಿವಿಧ ವಿವಿಧ ರೀತಿಯಲ್ಲಿ ನಾವು ಆಚರಣೆಗಳನ್ನ ಮಾಡ್ತೀವಿ ಅಂದರೆ ಹೋಳಿ ಹುಣ್ಣಿಮೆ ಉದಾಹರಣೆಗ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಬೆಳಗಿನ ಜಾವದಲ್ಲಿ ಐದು ಗಂಟೆಗೆ ಕಾಮಣ್ಣನ ಹೇಗೆ ಸುಡ್ತಾರೊ ಅದೇ ರೀತಿ ನಾವು ಹೋಳಿ ಹುಣ್ಣಿಮೆ ದಿನ ಕಾಮಣ್ಣನ್ನ ಯಾವ ರೀತಿ ಸುಡ್ತಾರೋ ಅದೇ ರೀತಿ ನಾವು ಹೋಳಿ ಹುಣ್ಣಿಮೆಯನ್ನು ಕಾಮಣ್ಣನ್ನ ಸುಟ್ಟು ಬಿಟ್ಟು ಐದುವರೆಗೆ ಬೆಳಗ್ಗೆ ಮುಂಜಾಲೆ ಐದುವರೆಗೆ ಸೂರ್ಯೋದಯದ ಮುಂಚೆ ಸುಟ್ಟು ಬಿಟ್ಟು ನಾವು ಆಚರಣೆಯನ್ನು ಮಾಡ್ತೀವಿ